ಶಿಕ್ಷಣದ ಕೊರತೆಯಾಗಿ ನಗರದ ಜನರಿಗೆ ಹೋಲಿಸಿದರೆ ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆಯಾಗ್ತದೆ ಏಕೆಂದ್ರೆ ಸಿಯ ಒಂದರಿಂದ ಏಳನೇ ಕ್ಲಾಸ್ವರೆಗೂ ಅಷ್ಟೇ ಗ್ರಾಮೀಣ ಭಾಗದಲ್ಲಿ ಅಥವಾ ಒಂದೊಂದು ಹಳ್ಳಿಗಳಿಗೆ ಜಾಸ್ತಿ ಒಂದರಿಂದ ಹತ್ತರ ತನಕ ಇರ್ತದೆ ಹಾಗಾಗಿ ಅವರಿಗೆ ಶಿಕ್ಷಣ ಗ್ರಾಮೀಣ ಭಾಗದಲ್ಲಿ ತುಂಬ ಹಿಂದೆ ಉಳಿದಿದೆ ಹೋದ್ರೆ ಸಿಟಿ ಒಳಗೆ ಓದಬೇಕು ಅಂದರೆ ನೀವೇ ಸಮಾಜ ನಿರೀಕ್ಷಿಸುವ ಹಾಗೆ ಸಮಸ್ಯೆಗಳು ಬಹಳ ಬರ್ತಾವೆ ಹಳ್ಳಿಗಳಿಗೆ ಹಾಗಾಗಿ ಗ್ರಾಮೀಣ ಜನ ಜನರು ಧ್ವನಿಯೆತ್ತಲು ಆಗದೇ ಇಲ್ಲ ಅವರಿಗೆ ಭೂ ಏಕೆಂದ್ರೆ ಈ ನನ್ನ ನನ್ನ ಸ್ಕೂಲಿಗೆ ಹೋಗೋಕೆ ಆಗೋದಿಲ್ಲ ಮುಂದೆ ಎಷ್ಟು ಶಿಕ್ಷಣಕ್ಕೆ ಕಳಿಸಿದರೂ ಮಕ್ಕಳಿಗೆ ಇಷ್ಟೇ ಬಿಡು ಅಂತಾರೆ ಜಾಸ್ತಿ ಓದೋಕ್ಕೂ ಕಳಿಸಲ್ಲ ಮತ್ತೆ ಊಟದ ವಸತಿ ಎಲ್ಲ ಸಮಸ್ಯೆ ಕೊರತೆ ಚೆನ್ನಾಗಿದ್ದರೂ ಸಮೇತಿಕೇನೂ ಗ್ರಾಮೀಣ ಭಾಗಗಳಿಗೆ ಓದಲಿಕ್ಕೆ ಮುಂದಕ್ಕೆ ಕಳಿಸೋಲ್ಲ ಏಕೆಂದ್ರೆ ಅವರು ಕೂಲಿ ಕೆಲಸ ಮಾಡ್ತೀರ್ತಾರೆ ಜಾಸ್ತಿ ಹಾಗಾಗಿ ಅವರಿಗೆ ಕೆಲಸ ಮಾಡೋದು ಬಿಟ್ಟು ನಿನ್ನೆಲ್ಲಿ ಓದ್ಸೋಣ ಈ ಹಳ್ಳಿಯಿಂದ ಮುಂದಿನ ಹಳ್ಳಿಗಳಿಗೆ ಎಲ್ಲಿಗೆ ಕಳ್ಸೋಣ ಬೇರೆ ಯಾವ ಸಿಟಿಗಳಿಗೆ ಪಟ್ಟಣಗಳಿಗೆ ಎಲ್ಲಿಗೆ ಕಳಿಸೋಕ್ಕೋಗೋಣ ಅಂಥೇಳಿ ಶಿಕ್ಷಣ ಜನರು ಗ್ರಾಮ ನಗರದಲ್ಲಿ ಮಾತ್ರ ಬಿಡು ಮಕ್ಕಳು ಓದ್ತವೆ ಅಂತ ಎಲ್ಲ ಅನುಕೂಲ ಸಿಗ್ತದೆ ಹಳ್ಳಿಗಳು ಜನ ಜನರಿಗೆ ಯಾವ ಅನುಕೂಲನೂ ಸಿಗಲ್ಲ ಏಕೆಂದ್ರೆ ಅವರು ಓದೋದು ಅಷ್ಟೇ ಇಂಪ್ರೂವ್ ಮಾಡೋಕೆ ಟೀಚರ್ಸ್ಗಳು ಚೆನ್ನಾಗಿ ಬಂದರೆ ಮಾತ್ರ ಮಕ್ಕಳು ಓದ್ತವೆ ಇಲ್ಲಾಂದ್ರೆ ಓದೋಕ್ಕೇ ಆಗೋಲ್ಲ ಸಮಸ್ಯೆ ಭಾಳ ಆಗುವುದ್ರಿಂದ ನಿರ್ಮಲ ಸಮಾಜ ಸಮಸ್ಯೆಗೆ ಹಳ್ಳಿಗಳಿಗೆ ಮೇಲೆ ಜಾಸ್ತಿ ಜನ ಹಿಂದುಳಿದಿದ್ದಾರೆ ಹಳ್ಳಿಗಳಿಗೆ ಏಕೆಂದ್ರೆ ಹಳ್ಳಿಗಳಿಗೆ ಓದಿಸೋದು ಕಷ್ಟ ದುಡಿಮೆಯೂ ಕಮ್ಮಿ ಇರ್ತದೆ ಹೇ ನಾನು ಮಕ್ಕಳಿಗೆ ಎಷ್ಟು ಓದಿಸಿದ್ರೆ ಇಷ್ಟೆನೇ ಬಿಡು ಕೆಲಸ ಕೂಲಿ ತಪ್ಪಲ್ಲ ಅನ್ನೋದೇ ಜಾಸ್ತಿ ಜನಗಳಿಗೆ ಇರ್ತದೆ ಹಾಗಾಗಿ ನಾನು ಅವರಿಗೆ ಶಿಕ್ಷಣದ ಕೊರತೆಯಿಂದ ನಗರದ ಜನರಿಗೆ ಮಾತ್ರ ಅನುಕೂಲ ಆಗ್ತದೆ ಹಳ್ಳಿಗಳಿಗೆ ಜನರಿಗೆ ಸಹಾ ಯಾರೋ ಒಬ್ಬರು ಹತ್ತಕ್ಕೊಬ್ಬರು ಇಬ್ಬರು ಮೂವರು ಮಾತ್ರ ಓದೋಕೆ ಹೋಗ್ತಾರೆ